ಪಶು ನಮ್ಮ ಮನೆಯಲ್ಲಿ ಪಶು ಕೋಳಿ ಈ ಸಾಗಣಿಕೆಗಳನ್ನು ಮಾಡ್ತಾಯಿದ್ದೀವಿ ಮತ್ತೆ ಪಶು ಸಾಕಾಣಿಕೆಯಲ್ಲಿ ಮುಖ್ಯ ವಿಷಯ ಅಂದರೆ ಹಾಲನ್ನು ಖರೀದಿ ಮಾಡೋದು ಹಾಲನ್ನು ಖರೀದಿ ಮಾಡೋದಕ್ಕೆ ಅದಕ್ಕೆ ಬೇಕಾಗುವ ಇದುಗಳನ್ನು ಕೊಡೋದು ಇದೆಲ್ಲ ಮಾಡ್ತಾಯಿರ್ತೀವಿ ಪಶು ಸಾಕಾಣಿಕೆಯಲ್ಲಿ ಬೇಕಾದಂತಹ ಫುಡ್ಡೂ ಅದ್ಕೆ ಬೇಕಾದಂತಹ ಇಂಡೀಬೂಸಗಳನ್ನು ಕೊಡೋದು ಮತ್ತೆ ಅದು ಯಾವಾಗ ಯಾವ ರೀತಿಯ ಲಾಭವನ್ನು ಆ ಲಾಭ ಕೊಡುತ್ತೆ ಮತ್ತೆ ಕೋಳಿ ಇವೆಲ್ಲವನ್ನು ಕೂಡ ಆಡು ಇವೆಲ್ಲ ಬೇಕಾದಷ್ಟು ಬೇಡದೇ ಇರುವ ಮೇವುಗಳನ್ನು ಮೇಯ್ದು ನಮ್ಮ ತೋಟವನ್ನು ಸ್ವಚ್ಛವಾಗಿರಿಸಿಕೊಳ್ಳುತ್ತೆ ತೊಡಗಿಸಲು ಕಾರ್ಯ ವಿಧಾನ ಅಂದರೆ ಮೊದಲು ಕೊಟ್ಟು ಅದಕ್ಕೆ ಅದು ವಾಸವಾಗಲು ಒಂದು ಕೊಠಡಿ ಇರಬೇಕು ಆ ಕೊಠಡಿಯಲ್ಲಿ ಸ್ವಚ್ಛವಾಗಿ ಅದಕ್ಕೆ ನೀರು ನೀರು ಕುಡಿಯಲು ಒಂದು ಡಬ್ಬಿ ಬೇಕಾಗುವ ಮೇವಿರಬೇಕು ನೆರಳು ನೆರಳಾಗಿರಬೇಕು ಅದಕ್ಕೆ ಅದು ಆರೋಗ್ಯವಾಗಿ ಬೆಳೆಯೋದಕ್ಕೆ ಅದಕ್ಕೆ ಆರೋಗ್ಯವಾದ ಆಹಾರವನ್ನು ಅದಕ್ಕೆ ನಾವು ನೀಡಬೇಕು ಮತ್ತೆ ಕೋಳಿ ಸಾಗಣಿಕೆ ಅದಕ್ಕೆ ಮೇಯೋಕಾಗುವಷ್ಟು ರಾಗಿ ಮತ್ತೆ ಅಕ್ಕಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮೇಯಿಸೋದಕ್ಕೆ ಅದನ್ನು ಬಿಡ್ಬೇಕು ನಾವು ನಂತರ ಈ ಆಡುಗಳಿಗೆ ಮೇವು ಬೇಕಾದಂತಹ ಎಲೆ ಸೊಪ್ಪು ಇತ್ಯಾದಿಗಳನ್ನು ಅದಕ್ಕೆ ಹಾಕಿದರೆ ಮಾತ್ರ ಸಾಕು ಅದು ಕೂಡ ನಮಗೆ ಒಳ್ಳೆ ಪುಷ್ಠಿಯಿಂದ ಬೆಳೆದು ಅದು ನಮಗೆ ಒಳ್ಳೆ ಪ್ರತಿಫಲವನ್ನು ಕೊಡುತ್ತೆ ಇನ್ನೊಂದೇನಪ್ಪಾಂದ್ರೆ ಕುರಿ ಕುರಿ ಸಾಗೋದರಲ್ಲಿ ಕೆಲವು ಕುರಿಗಳಿಗೆ ನಾವು ಬೇಡದೆಯಿರೋದನ್ನ ಹಾಕಿದ್ರೆ ಬೊಜ್ಜು ಇದನ್ನೇ ಇದಾಗುತ್ತೆ ಕೆಲವು ಕುರಿಗಳನ್ನು ಆರೋಗ್ಯವಾಗಿ ಹಾಕಿದ್ರೆ ತುಂಬನೇ ಚೆನ್ನಾಗಿರುತ್ತೆ ಏನಪ್ಪಾಂದ್ರೆ ಪಶು ಅದನ್ನು ನಾವು ಆರೋಗ್ಯವಾಗಿ ನೋಡಿಕೊಂಡ್ರೆ ಅದೇ ಸಾಕು ಪಶು ಏನು ಬಂದರೆ ತುಂಬ ಜನಗಳಿಗೆ ಪಶು ಸಾಕೋದೆ ಗೊತ್ತಿರಲ್ಲ ಪಶು ನಾವೆಷ್ಟು ಅದನ್ನು ಚೆನ್ನಾಗಿ ನೋಡ್ಕೊಳ್ತೀವೊ ಅದು ನಮ್ಮನ್ನು ನಮಗೆ ಕೊಡುವಂತಹ ಪ್ರತಿಫಲನು ಕೂಡ ತುಂಬನೇ ಚೆನ್ನಾಗಿರುತ್ತೆ ಪಶು ಯಾವಾಗಲೂ ಹಾಲನ್ನು ಬೇಯಿಸಿ ಮಾಡಿರ್ಬಾರ್ದು ಅದರ ಆರೋಗ್ಯನೂ ಕೂಡ ತುಂಬನೇ ಚೆನ್ನಾಗಿರ್ಬೇಕು ಅವಾಗ ಅದು ಬೇಗನೇ ಕೂಡ ಹೀಟಿಗೆ ಬರುತ್ತೆ ಹೀಟಾಗಿ ಅದರ ಎಣಿಕೆಯೂ ಜಾಸ್ತಿಯಾಗುತ್ತಾ ಹೋಗುತ್ತೆ ಹೀಟ್ಗೆ ಬಂದು ಅದರ ಮರಿ ಹಾಕಿ ಅದರ ಮರಿ ಕೂಡ ತುಂಬ ಆರೋಗ್ಯವಾಗಿ ಬೇಗ ಅದರ ಹೇಳಿಕೆಗಳು ಸಹ ತುಂಬನೇ ಚೆನ್ನಾಗಿ ನಾವು ನೋಡ್ಕೊಳ್ತಾಯಿದ್ದಾರೆ ಅದರ ಹೇಳಿಕೆಯೂ ತುಂಬ ಚೆನ್ನಾಗಿ ಆಗುತ್ತಾ ಹೋಗುತ್ತೆ ಅದಕ್ಕೆ ಬೇಕಾದಂತಹ ಏನೋ ಒಂದು ಆಯಿತು ಏನು ಜ್ವರ ಬಂತು ಆ ಥರ ಈ ಥರ ಇದ್ದರೆ ಅದನ್ನು ನಾವು ತುಂಬನೇ ಚೆನ್ನಾಗಿ ನೋಡ್ಕೊಳ್ತಾಯಿರಬೇಕು ಬೇಕಾದ ಟೈಮ್ ಟೈಮ್ಗೆ ಅದಕ್ಕೆ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಮತ್ತೆ ಇನ್ನೊಂದೇನಪ್ಪಂದ್ರೆ ಯಾವ ಟೈಮ್ಗೆ ಅದನ್ನು ಬಳಸ್ಬೇಕು ನಾವು ಅದಕ್ಕೆ ಸುಮ್ಮನೆ ಮೇವಾಕ್ತಾಯಿರ್ತೀವಿ ಕೊಡ್ತಾಯಿರ್ತೀವಿ ಅಂತ ಇಲ್ಲದಂತೆ ಯಾವ ಟೈಮ್ಗೆ ಅದಕ್ಕೆ ನಾವು ಫುಡ್ಡನ್ನು ಕೊಡಬೇಕು ಅಂತ ಯಾವ ಟೈಮ್ಗೆ ನಿಲ್ಲಿಸಬೇಕು ಅನ್ನೋದನ್ನ ನಾವು ಕರೆಕ್ಟಾಗಿ ತಿಳ್ಕೊಂಡಿದ್ದರೆ ತುಂಬನೇ ಚೆನ್ನಾಗಿರುತ್ತೆ ಹಸುಗಳಿಗೆಲ್ಲ ನಾವು ಒಂದು ಹಾಲು ಕೊಡುತ್ತೆಂಟು ಏಳು ಐದು ಗಂಟೆ ತನಕನೂ ಮೇವು ಕೊಡ್ತೀನಿ ಆದರೆ ಅದರ ಬಾಡಿ ಕ್ವಾಂಟಿಟಿಯೂ ಸರಿಯಾಗಿ ಅದಕ್ಕೂ ಬ್ಯಾಲನ್ಸ್ ಆಗಲ್ಲ ನಮಗೂ ಬ್ಯಾಲನ್ಸ್ ಆಗಲ್ಲ ಸಗಣಿ ಮಾತ್ರ ನಮಗೆ ಲಾಭವಾಗುತ್ತೆ ಮತ್ತೆ ಇನ್ನೇನು ಒಂದು ಏನಪ್ಪಂದ್ರೆ ತುಂಬನೇ ಚೆನ್ನಾಗಿ ಅದು ಪ್ರತಿಫಲ ಇದ್ದರೆ ನಮಗೂ ಕೂಡ ತುಂಬನೇ ಅದು ಚೆನ್ನಾಗಿ ನೋಡ್ಕೊಳ್ತೆ